ಹೊಸದಾಗಿ ಯೋಗ ಯೋಗಾಭ್ಯಾಸ ಆರಂಭಿಸ್ತಿರುವವರಿಗೆ ನಮ್ಮ ಸಲಹೆ ಅಂದರೆ ಯೋಗ ಯೋಗಾಭ್ಯಾಸ ಮಾಡೋದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿ ಆಗ್ತದೆ ಆರೋಗ್ಯಕರವಾಗಿ ಇರ್ತದೆ ಇದು ಪ್ರತಿದಿನ ಮಾಡೋದರಿಂದ ನಮಗೆ ಬಹಳಷ್ಟು ಲಾಭಗಳಿವೆ ಇದನ್ನು ಯೋಗ ಮೂಲತಃ ಅತ್ಯಂತ ಪ್ರಾಚೀನ ಕಲೆ ಇದು ಆರೋಗ್ಯಕರ ದೇಹದೊಳಗೆ ಆರೋಗ್ಯಕರ ಮನಸ್ಸನ್ನು ಬೆಳೆಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು ಯೋಗ ಮಾನವ ದೇಹದ ದೈಹಿಕ ಆಧ್ಯಾತ್ಮಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಹೆಚ್ಚಿಸುತ್ತದೆ ಇಂತಹ ಅಮೂಲ್ಯ ಸಂಪತ್ತನ್ನು ಇಡೀ ಜಗತ್ತಿಗೆ ಪರಿಚಯಿಸಿದವ್ರು ಅಂದರೆ ಪತಂಜಲಿ ಮಹರ್ಷಿಗಳು ಈ ಪತಂಜಲಿ ಮಹರ್ಷಿಗಳು ಯೋಗವನ್ನು ಇತ್ತೀಚೆಗೆ ರಾಮ್ದೇವ್ ಗುರೂಜಿ ತುಂಬ ಪ್ರ ಪ್ರಚಲಿತ ಪಡಿಸಿದ್ದಾರೆ ಈ ಯೋಗ ಪತಂಜಲಿ ಮಹರ್ಷಿಗಳ ಯೋಗವನ್ನು ತುಂಬ ಪರಿಣಾಮಕಾರಿಯಾಗಿದೆ ಅಲ್ಲಲ್ಲಿ ಯೋಗ ಶಿಬಿರಗಳು ನಡೀತಾ ಇದ್ದಾವೆ ಇದರಿಂದ ನಾವೂ ನಾವೂ ಸಹ ನಮ್ಮ ಸಂಗಡಿಗರೊಂದಿಗೆ ನಮ್ಮ ನೆರೆಹೊರೆಯೊಂದಿಗೆ ಒಂದು ಕಡೆ ಸೇರಿ ಯೋಗವನ್ನು ಅಭ್ಯಾಸ ಮಾಡ್ತೇವೆ ಇದು ಯೋಗವನ್ನು ಅಭ್ಯಾಸ ಮಾಡೋದರಿಂದ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅನ್ನೋದು ನನ್ನ ನಂಬಿಕೆ ಹಾಗೇ ವಾಸಿಯಾಗದ ಕಾಯಿಲೆಗಳು ಸಹಿತ ವಾಸಿಯಾಗಿದ್ದಾವೆ ಅಂಥದ್ದು ಇದು ಯೋಗದ ಮಹತ್ವ ಇದು ನನ್ನ ಅನುಭವದಲ್ಲಿ ಹೇಳಬೇಕು ಅಂದರೆ ನಾವು ಪ್ರತಿದಿನಾನೂ ಒಂದು ಕಡೆ ಸೇರಿ ಎಲ್ಲರೂ ನಾವು ಸಾಮೂಹಿಕವಾಗಿ ಯೋಗವನ್ನು ಮಾಡ್ತಾ ಬಂದಿದ್ದೇವೆ ಪ್ರತಿಯೊಬ್ಬರ ಅನುಭವ ಒಂದೊಂದು ಥರ ಇದೆ ಪ್ರತಿಯೊಬ್ಬರೂ ಅದನ್ನು ಪ್ರತಿನಿಧಿಸತಕ್ಕಂಥದ್ದು ಉತ್ತಮವಾಗಿದೆ ಅಂದರೆ ಸಕಾರಾತ್ಮಕ ಭಾವನೆಗಳೇ ಬರ್ತಾ ಇದ್ದಾವೆ ಈ ಒಂದು ಚಿಕ್ಕ ಪುಟ್ಟ ಕಾಲು ನೋವು ಅಥವಾ ಏನೇ ಆಗಿರಬಹುದು ಅದು ಬರ್ದಿರಾ ಯೋಗ ಮಾಡ್ಕೊಳ್ತಾ ಬಂದ ಹಾಗೆಲ್ಲ ಆರೋಗ್ಯ ಮಾನಸಿಕವಾಗೇ ಆಗಿರ್ಬೋದು ದೈಹಿಕವಾಗಿಯೇ ಆಗಿರಬಹುದು ತುಂಬ ಸಹಾಯಕಾರಿಯಾಗಿದೆ ಇನ್ನು ಇದು ಮಾನಸಿಕ ಕಾಯಿಲೆಗಳೇ ಇರತಕ್ಕಂಥ ಒಂದು ಆಸ್ಪತ್ರೆಗಳಲ್ಲಿ ಯೋಗವನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಅಂದರೆ ಈ ಡಾಕ್ಟ್ರಗಳು ತುಂಬ ಸಲಹೆಗಳನ್ನು ನೀಡ್ತಾ ಇದ್ದಾರೆ ಏನು ಅಂದರೆ ಇದು ಯೋಗ ಅಥವಾ ಧ್ಯಾನ ಆಗಿರಬಹುದು ದೈಹಿಕವಾಗಿ ವ್ಯಾಯಾಮ ಆಗಿರಬಹುದು ತುಂಬ ಈ ಪೇಶಂಟ್ಗಳಿಗೆ ಅವರು ನಿಯಮಿತವಾಗಿ ಕ್ರಮಬದ್ಧತೆಯಿಂದ ಅಂಥ ಯೋಗ ಶಿಕ್ಷಕರನ್ನು ಅಳವಡಿಸಿ ಅವರು ಕಾಯಿಲೆಗಳನ್ನೆಲ್ಲ ಗುಣಪಡಿಸಿರ್ತಕ್ಕಂಥ ವಿಷಯಗಳು ಸಹ ಉಂಟು ಈಗ ಏನು ರ ಬೆಂಗಳೂರಲ್ಲಿ ಆರ್ಟ್ ಆಫ್ ಲಿವಿಂಗ್ ಅಂಥೇಳಿ ರವಿಶಂಕರ್ ಗುರೂಜಿ ಅವರು ಅವರೂ ಸಹ ಯೋಗದ ಬಗ್ಗೆ ತುಂಬ ಜನರಿಗೆ ಇಡೀ ಪ್ರಪಂಚದಲ್ಲಿ ಸುದರ್ಶನ ಕ್ರಿಯೆ ಹೇಳ್ಕೊಡಲಾಗ್ತಾ ಇದೆ ಇದು ಒಂದು ಅದ್ಭುತ ಕಲೆ ಅಂತ ಹೇಳ್ಬೋದು ಸುದರ್ಶನ ಕ್ರಿಯೆ ಅಂಥಕ್ಕಂತದ್ದು ಒಂದು ಅದ್ಭುತ ವಿದ್ಯೆ ಒಂದು ಕಲೆ ಅಂತ ಇದು ನಾವೂ ಸಹ ಅನುಭವ ಮಾಡಿದ್ದೇವೆ ಸುದರ್ಶನ ಕ್ರಿಯೆ ಇಂದ ಅದು ಒಂದು ಪ್ರಾಣಾಯಾಮ ಉಸಿರಾಟದ ಕ್ರಿಯೆ ಆಗಿದೆ ನಮ್ಮ ದೇಹಕ್ಕೆ ಉಸಿರು ಎಷ್ಟು ಅತ್ಯಾವಶ್ಯಕ ಅಂತಂದರೆ ನಮ್ಮ ಮಾನವ ಹುಟ್ಟಿದಾಗ್ಲೂ ಉಸಿರು ತೆಗೆದುಕೊಳ್ತಾನೆ ಮತ್ತು ಹುಟ್ಟಿದಂದಿನಿಂದ ಸಾಯೋವರೆಗೂ ಉಸಿರಿನೊಟ್ಟಿಗೆ ಬದುಕ್ತಾನೆ ಕೊನೆಯಲ್ಲಿ ಅವನು ಉಸಿರು ಬಿಡ್ತಾ ಪ್ರಾಣವನ್ನು ಬಿಡ್ತಾನೆ ಅಂದರೆ ನೋಡಿ ಇಲ್ಲಿ ಉಸಿರು ಎಂಥ ಮಹತ್ತರ ಪಾತ್ರವನ್ನು ವಹಿಸ್ತದೆ ಅಂಥಕ್ಕಂತದ್ದು ನೀವು ಗಮನಿಸಬಹುದು ಅದೇ ಇದು ಉಸಿರನ್ನು ನಾವು ಯೋಗದ ಮೂಲಕ ಪ್ರಾಣಾಯಾಮ ಆದ ಮೂಲಕ ಉಸಿರು ನಿಯಮಿತವಾಗಿ ಉಸಿರಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಹೇಗ್ ಕಾಪಾಡ್ಕೊಬೋದು ಅಂಥಕ್ಕಂತದ್ದನ್ನು ರವಿಶಂಕರ್ ಗುರೂಜಿ ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಇಡೀ ಪ್ರಪಂಚಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಸುದರ್ಶನ ಕ್ರಿಯೆಯ ಯೋಗ ಅಂಥಕ್ಕಂತದ್ದನ್ನ ತುಂಬ ಚೆನ್ನಾಗಿದೆ ಯೋಗ ಮಾನವನಿಗೆ ಅತ್ಯಮೂಲ್ಯವಾದದ್ದು ಯಾರೂ ಮಿಸ್ ಮಾಡಿಕೊಳ್ಬಾರ್ದು ಇದು ಯೋಗವನ್ನು ಅಭ್ಯಾಸ ಮಾಡ್ತಾ ಬಂದರೆ ದೇಹವನ್ನು ಗಟ್ಟಿಮುಟ್ಟಾಗಿ ಇಟ್ಕೋಬೌದು ಅನಾರೋಗ್ಯರಹಿತವಾಗಿನೂ ಇಟ್ಕೋಬಹುದು ಅಂಥೇಳಿ ನನ್ನ ಭಾವನೆ ಅದು ಪ್ರತಿದಿನ ಪ್ರತಿದಿನದಲ್ಲಿ ನಿಯಮಿತವಾದ ಕಾಲವನ್ನು ಬೆಳಿಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ಊಟಕ್ಕಿಂತ ಮುಂಚೆ ಎರಡು ಹವರ್ರು ಮುಂಚೆ ಮಾಡ್ಬೇಕು ಅಂದರೆ ಹೊಟ್ಟೆ ಖಾಲಿ ಇಟ್ಕೊಂಡು ಯೋಗವನ್ನು ಮಾಡತಕ್ಕಂಥದ್ದು ಎಲ್ಲರೂ ಯೋಗವನ್ನು ಮಾಡಿ ಆರೋಗ್ಯಕರ ಜೀವನವನ್ನು ಮಾಡಿರಿ ಅಂಥೇಳಿ ನನ್ನ ಅನಿಸಿಕೆ